ಹಾಂ ನಾನು ಆಟೋ ಡ್ರೈವರು ಹೀಗೇ ಒಂದು ಒಂದು ದಿವ್ಸ ಬಾಡಿಗೆ ಸಿಕ್ತು ಹಳ್ಳಿಗೆ ನಾನು ಇಂಜಿನ್ ಚೆಕ್ ಮಾಡಿರಲಿಲ್ಲ ನಾನು ಏನು ಮಾಡಿದೆ ಕರ್ಕಂಡು ಹೋಗ್ಬಿಟ್ಟೆ ಗಾಡಿ ಕರ್ಕಂಡು ಹೋದೆ ಅಲ್ಲಿ ಇಂಜಿನು ಫುಲ್ ಡ್ರೈ ಆಗಿದೆ ಇಂಜಿನೊಳಗೆ ಆ ಇಂಜಿಲೋ ಫುಲ್ ಡ್ರೈಯಾಗಿ ಆಯಲ್ಲು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ

ಸ್ಟಾರ್ಟ್ ಆಗ್ತಿಲ್ಲ ಅಂದಾಗ ನಾವು ಇನ್ನೊಂದು ಗಾಡಿಗೆ ಕರ್ಸ್ಕೊಂಡು ಅವನು ಬಂದು ಆ ಗಾಡಿನ ಸ್ವಲ್ಪ ತಳ್ಕೊಂಬಂದು ತಳ್ಳಿ ಟೌಚ್ ಮಾಡಿ ಅಲ್ಲಿಂದ ದುರ್ಗಕ್ಕೆ ತೊಗೊಂಬಂದು ದುರ್ಗದಿಂದ ರಡಿ ಮಾಡಿಸಿ ಆ ಆಯ್ಲ್ ಅಲ್ಲಿ ಫುಲ್ ಡ್ರೈಯಾಗಿ ಒಂಥರ ಬುಗ್ ಬುಗ್ ಬುಗ್ ಬುಗ್ ಅಂತ ಇದು ಮಾಡಿ ಅದೆಲ್ಲ ರಡಿ ಮಾಡಿಸಿದ್ದಾಯ್ತು ಅಂದ್ರೆ ಇನ್ನೊಂದು ಏನಪ್ಪ ಅಂದರೆ ಹಳ್ಳಿ ಒಳಗೆ ರೋಡುಗಳು ಭಾಳ ತಗ್ಗುದಿಮ್ಮಿ ತಗ್ಗುದಿಮ್ಮಿ ಆಟೋಗಳು ಹೋಗೋಕ್ಕಾಗಲ್ಲ ಗಾಡಿ ಉರ್ಡ್ ಹೀಗೇ ಹೀಗೇ ಇದಾಗ್ತವೆ ಪಲ್ಟಿಯಾಗಿ ಇದಾಗ್ತವೆ ಮತ್ತು ಫುಲ್ ಈ ಸರ್ಕಾರ್ದವ್ರು ರೋಡೇ ಮಾಡ್ಸೋಲ್ಲ ಒಂದು ಹೆಂಗೆ ಹಳ್ಳಿ ರೋಡುಗಳು ರೋಡುಗಳಂತೂ ಕಚ್ಚಡವಾಗಿರ್ತವೆ ಜಲ್ಲಿ ಕಲ್ಲಿಂದಾಗಲಿ ಸಿಮೆಂಟ್ ರೋಡ್ ಅಂತ ಮಾಡ್ತಾರೆ ಅದು ಕ್ಲೀಯರಾಗಿ ಇರೋಲ್ಲ ಎಲ್ಲ ತಗ್ಗು ಉಬ್ಬು ತಗ್ಗು ಉಬ್ಬು ತಗ್ಗು ಉಬ್ಬು ಇವಾಗ ಇನ್ನ ಇಲ್ಲಿ ಇಲ್ಲೇ ಇವಾಗ ಸಿಟಿ ಒಳಗೇ ಆಗಲಿ ಇಲ್ಲಿಂದ ನಾವು ಬಾಡಿಗೆ ಹೋಗ್ಬಕಂದ್ರು ತಗ್ಗು ಪಿಟ್ ಗುಂಡಿಗಳನ್ನು ಸೆಂಟ್ರಿಗೆ ಒಂದು ಮಾಡಿಲ್ಲ ಒಂದು ಲೈನಿಗೆ ಮಾಡಿಲ್ಲ ಇವಾಗ ಸೆಂಟ್ರಿಗೊಂದು ಮಾಡ್ತಾರೆ ಆ ಕಡೆ ಒಂದು ಮಾಡ್ತಾರೆ ಈ ಕಡೆ ಒಂದು ಗಾಡಿಗಳು ತಗ್ಗುಗಳು ತಗ್ಗುಗಳು ಆಗೈತೆ ಹಂಗೆ ದಗ್ ದಗ್ ಅಂತ ಹೋಗ್ತವೆ ಹಾಗೆ ಹೋದಾಗ ಟೈರ್ಗಳು ಅದು ಇದು ಎಲ್ಲ ಬಾಡಿಗೆ ಮಿಸ್ ಆಗುತ್ತೆ ಗಾಡಿ ಹೊಡಿಯಕ್ಕೆ ಬೇಜಾರಾಗುತ್ತೆ ಒಂದು ಮತ್ತು ಇದರಾಗೆ ಇದು ಮಾಡ್ಬೇಕಂದ್ರೆ ಗಾಡಿ ಹೊಡಿಯಕ್ಕೆ ಬೇಜಾರಾಗುತ್ತೆ ಮತ್ತು ಟೈರ್ಗಳು ಪಂಚರಾಗ್ತವೆ ಶಾಕ್ ಒಬ್ಸೋರ್ವ್ ಹೋಗ್ತವೆ ಮತ್ತು ಅವನ್ನ ರೆಡಿ ಮಾಡಿಸ್ಬೇಕು ಅವು ಒಂದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರಗಟ್ಲೆ ಹೋಗ್ತಾವೆ ಹೇಳ್ಬೇಕಂದ್ರೆ ಇನ್ನೊಂದು ಗಾಡಿ ರನ್ನಿಂಗ್ ಮ ರೋಡಲ್ಲಿ ರನ್ನಿಂಗ್ ಆಗ್ಬೇಕಾರೆ ಜನಗಳು ಅಂದರೆ ಜನಗಳು ನಡೀತ ಅತ್ಲು ಇತ್ಲು ನಡೀಬೇಕಾರೆ ಕೆ ಗಾಡಿಗಳು ಅಬ್ಸರ್ವ್ ಮಾಡೋಲ್ಲ ಒಂದು ಯಾರಿಗೋ ಒಂದು ಚೂರು ಟಚ್ ಆಯಿತು ಅಂದರೆ ಅವ್ರಿಗೆ ಇದು ಮ ನಮಗೇ ತೊಂದರೆ ಇವಾಗ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕ್ ಕೇಸ್ ಆದರೆ ನಾವೇ ನೋಡಿಕೋ ತ್ ಇದು ಮಾಡಿಕೋ ನಮ್ಮ ಮೇಲೆ ಕೇಸ್ ಆಗುತ್ತೆ ಗಾಡಿ ಮೇಲೆ ಅದು ಈ ಸಮಸ್ಯೆಗಳು ಭಾಳ ಬರ್ತವೆ ಮತ್ತು ಇವು ಬೈಕ್ರು ಬೈಕ್ಗಳೋರು ಇದ್ದಾರಲ್ಲ ಗಾಡಿ ನೋಡೋಲ್ಲ ಅಕ್ಕಪಕ್ಕ ನೋಡೋಲ್ಲ ಸೈಡ್ ನೋಡಲ್ಲ ಏನೂ ಮಾಡಲ್ಲ ಸುಮ್ಮನೆ ಎತ್ಲಗೆ ಸುಮ್ ವಯ್ ಒಂದು ಬಂದಿರೋದು ಟಚ್ ಮಾಡ್ಕಂಡ್ ಹೋಗ್ಬುಡದು ಮತ್ತು ಅವ್ನು ಬ್ ಟಚ್ ಮಾಡಿ ಅವನು ಬೈಕ್ನವನೆ ಬೀಳ್ತಾನೆ ಅದು ಸಮಸ್ಯೆ ಅವನಿಗೇ ಆಗುತ್ತೆ ಗಾಡಿ ಕೇಸ್ ಮಾತ್ರ ನಮಗೆ ನಮ್ಮ ಮೇಲೆ ಆಗ್ತದೆ ಈ ರೀತಿ ಆಗ್ತವೆ ಭಾಳ ಸಮಸ್ಯೆಗಳು ಎಷ್ಟೋ ಗಾಡಿ ಮೂವ್ ಮಾಡ್ಬೇಕಾರೆ ಭಾಳ ಜನ ಹೀಗೇ ಫುಲ್ ಇದಾಗಿದಾರೆ ಟಚ್ ಮಾಡ್ಕಂಡ್ ಹೋಗೋದೂ ಒಬ್ರಿಗೆ ಕಾಲು ಇದಾಗೋದು ಒಬ್ರಿಗೆ ಇದು ಮಾಡೋದು ಮೊನ್ನೆ ಇಲ್ಲೇ ರೀಸೆಂಟಾಗೇ ಬೈಕು ಬೈಕಿಗೆ ಹೊಡ್ಕಂಡರು ಅವನಿಗೆ ಫುಲ್ ಕೈಯೆಲ್ಲ ಕಿತ್ಕಂಡು ಹೋಗಿತ್ತು ಬೆರಳೆಲ್ಲ ಇದಾಗಿ ಆಸ್ಪತ್ರೆಗೆಲ್ಲ ಕರ್ಕಂಡು ಹೋಗಿ ಇದು ಮಾಡಿ ಒಂದು ನಿಮಿಷಕ್ಕೆ ಇಷ್ಟೆಲ್ಲ ಆಯಿತು ಇದಕ್ಕೆ ನೀ ಜನಗಳು ನೀಟಾಗೇ ಪ್ರಯಾಣ ಇದು ಗಾಡೀನ ಮೂವ್ ಮಾಡ್ಬೇಕಾರೆ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕಂಡು ಮಾಡಿರಿ ಅದೇ ಅದೇ ಹೇಳ್ಬೇಕಂದ್ರೆ ನಮ್ಮ ಸಮಸ್ಯೆಗಳು